ಮೊದಲಾದ್ರೆ ಡ್ಯಾನ್ಸ್ ಕ್ಲಾಸಸ್ಗೆ ಹೋಗಿನೇ ಕಲಿಬೇಕು ಅಂತ ಇತ್ತು ಯಾಕಂದರೆ ಈಗ ಹಳ್ಳಿಗಳಲ್ಲೆಲ್ಲಾನೂ ಡ್ಯಾನ್ಸ್ ಕ್ಲಾಸಸ್ ಇರೋದಿಲ್ಲ ಅವರು ಟೌನು ಅಥವಾ ಸಿಟಿ ಯಾವ್ದು ನಿಯರ್ಬೈ ಇರುತ್ತೆ ಅಲ್ಲೇ ಬಂದು ಕಲೀಬೇಕು ಅನ್ನೋ ಥರಾನೆ ಇತ್ತು ಅಥವಾ ಅವ್ರ್ಗೆ ಬಂದಿದ್ದನ್ನ ಅವ್ರು ಮಾಡಬೇಕಾಗಿತ್ತು ಈಗ ಎಲ್ಲಾ ಎಲ್ಲಾರತ್ರಾ ಮೊಬೈಲ್ಸ್ ಇರುತ್ತೆ ಆ ಮೊಬೈಲಲ್ಲಿ ಎಲ್ಲರು ಆನ್ಲೈನು ಅದರಲ್ಲೇ ಡ್ಯಾನ್ಸ್ ಕ್ಲಾಸಸ್ಸು ಮತ್ತು ಎಲ್ಲ ಯೂಟ್ಯೂಬ್ಸ್ ಆಗ್ಬೋದು ಆ ಥರದ್ದೆಲ್ಲಾನೂ ಅವ್ರು ಕಲಿಯೋದ್ರಿಂದ ಕಲಿಯೋದ್ರಿಂದ ಪ್ರತಿಯೊಬ್ಬರು ಯಾವ ಜಾಗ್ದಲ್ಲಿ ಇರ್ತಾರೋ ಅಲ್ಲೇ ಅವ್ರ್ಗೆ ಬೇಕಾದಂಥದನ್ನ ಕಲಿಬೋದು ಈಗ ಡ್ಯಾನ್ಸ್ ಅನ್ನೋದಕ್ ಬಂದರೂ ಮೊದ್ಲೆಲ್ಲಾನು ಅಯ್ಯೋ ನಮ್ಮ ಕೈಯಲ್ಲಿ ಆಗಲ್ಲ ಹಾಗೆ ಹೀಗೆ ಈಗ ಎಲ್ಲರು ಡ್ಯಾನ್ಸ್ ಮಾಡ್ತಾರೆ ಯಾವುದೋ ಒಂದು ನೋಡಿ ಒಂದು ಹತ್ತು ಸತಿಯಾದರೂ ಕಲಿತು ಮಾಡ್ತಾರೆ ಸೊ ನಾಟ್ ಬ್ಯಾಡ್ ಇದೇನು ಕೆಟ್ಟದ್ದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ